ಹಲೋ ಯಾರು ಹೌದು ಕೇಕ್ ಕೇಕ್ ವರ್ಲ್ಡ್ ಅಂತ ಹಾಂ ಏನಾಗಬೇಕಿತ್ತು ಬತ್ ಹ್ಞೂ ಯಾವಾಗ ಸರಿ ತೊಗೊಳ್ತೀವಿ ಆರ್ಡ್ರು ಬರ್ಡೇ ಯಾವಾಗ ಹೇಳಿ ಯಾವ್ದು ಮುಂದಿನ ತಿಂಗ್ಳಿಗಾ ಈ ತಿಂಗ್ಳ ಹಾಂ ಮುಂದಿನ ತಿಂಗ್ಳು ಹದಿನೈದಕ್ಕೇ ಬರ್ಡೇ ಹೆಸ್ರೆಂತ ಹೇಳಿ ಹ್ಞೂ ಸರಿ ಆಂ ಎಷ್ಟು ಕೆ ಜಿ ಕೇಕ್ ಬೇಕು ನಿಮಗೆ ಎರ್ಡು ಕೆ ಜಿ ಸಾಕೇ ಎರ್ಡು ಒಂದು ಕೆ ಜಿ ಇರುತ್ತೆ ಎರ್ಡ್ ಕೆ ಜಿ ಎಷ್ಟು ಜನ ಇದ್ದಾರೆ ನಿಮ್ಮ ಪಾರ್ಟಿ ಏನಾರು ಇದೇಯ ಬರ್ಡೇದು ಅಥ್ವಾ ಮನೆಲ್ಲಿ ಮಾತ್ರ ಕಟ್ ಮಾಡೋದಾ ಮನೆಲ್ಲೆ ಕಟ್ ಮಾಡೋದಾ ಎಷ್ಟು ಇಪ್ಪತ್ತು ಜನಕ್ಕೆ ಒಂದು ಕೆ ಜಿ ಎಲ್ಲಿ ಸಾಕಾಗುತ್ರೆ ಒಂದು ಐದು ಕೆ ಜಿ ಆದ್ರೂ ಬೇಕಾಗತ್ತೆ ಸರಿ ಹಾಗಾದ್ರೆ ಒಂದು ಎರ್ಡು ಕೆ ಜಿ ಮಾಡ್ತೀನಿ ಆಮೇಲೆ ಬೇಕಾರೆ ನಿಮಗೆ ಕಡಿಮೆ ಅನಿಸಿದ್ರೆ ಇಲ್ಲಿ ಬೆ ರೆಡಿ ಇರ್ತಾವೆ ಕೇಕ್ಗಳು ಆ ಕೇಕಲ್ಲಿ ಯಾವ್ದಾರು ಒಂದು ಅಡ್ಜಶ್ಟ್ ಮಾಡಿ ತೊಗೊಂಡೋಗ್ರಿ ಆಮೇಲೆ ಇದು ಕೋಲ್ಡ್ ಕೇಕ್ ಬೇಕಾ ನಿಮಗೆ ಕೋಲ್ಡ್ ಬೇಕು ಹಾಂ ಕೋಲ್ಡ್ ಕೇಕ್ ಎರ್ಡು ಕೆ ಜಿ ಮಾಡಿರ್ತೀನಿ ಪವನ್ ಅಂತ ಏನು ಸ್ಟೆಪ್ ಬೇಕಾ ಅದೂ ಒಂದು ಸಿಂಗಲ್ ಚೌಕ ಸಾಕಾ ಹ್ಞೂ ಸೊ ಸ್ಟೆಪ್ ಕೇಕು ಹದ್ನೈದನೇ ತಾರೀಕು ನಿಮಗೆ ನೆಕ್ಷ್ಟ್ ಮಂತಲ್ಲಿ ಅದು ರೆಡಿ ಇರುತ್ತೆ ಆಮೇಲೆ ಅಡಿಷ್ನಲ್ ಒಂದು ಎರ್ಡು ಕೆ ಜಿ ಅಂತ ಬರೆದಿಟ್ಟಿರ್ತೀನಿ ಮಾಡಿರೋಲ್ಲ ಅದು ನಿಮಗೆ ಬೇಕು ಅಂದಾಗ ಇದು ಮಾಡಿ ನಿಮ್ದು ನೀವೇ ಬಂದು ತೊಗೊಂಡೋಗ್ತೀರ ಅಥ್ವಾ ಯಾರು ಬರ್ತಾರೆ ಹ್ಞೂ ಸರಿ ಯಾಕೆಂದ್ರೆ ಬೇರೆಯವ್ರು ಅಂಥೇಳಿದ್ರೆ ನೀವು ಈಗ ನೀವು ಪೇಮೆಂಟ್ ಹೆಂಗೆ ಮಾಡಿ ಬಂದ್ಮೇಲೆ ಕೊಡ್ತೀರ ಸ್ವಲ್ಪ ಅಡ್ವಾನ್ಸ್ ಬೇಕಾಗಿತ್ತಲ್ಲ ನಮಗೆ ಆರ್ಡರ್ನು ಅಂಗ್ಡಿಗೆ ಬಂದು ಉಳಿದ ಪೇಮೆಂಟ್ ಮಾಡಿ ಉಳ್ದಿದ ಪೇಮೆಂಟ್ ಮಾಡಿ ಈಗ ಎರ್ಡು ಕೆ ಜಿ ಕೇಕಿಗೆ ನಿಮಗೆ ಹೆಚ್ಚು ಕಮ್ಮಿ ನಮ್ಮ ಕೋಲ್ಡ್ ಕೇಕ್ ಕೆಜಿಗೆ ಆರುನೂರ್ರುಪಾಯಿ ಎರ್ಡು ಕೆ ಜಿ ಅಂದರೆ ಸಾವಿರ್ದ ಇನ್ನೂರ್ರುಪಾಯಿ ಆಯ್ತು ನೀವು ಈ ನಂಬರಿಗೆ ಒಂದು ಎಮರ್ಜೆನ್ಸಿ ಐನೂರ್ರುಪಾಯೀ ಇದು ಮಾಡಿ ಫೋನ್ ಪೇ ಮಾಡಿ ಅಡ್ವಾನ್ಸ್ ಲೆಕ್ಕಕ್ಕೆ ಆಮೇಲೆ ಉಳ್ದಿದ್ದ ಪೇಮೆಂಟು ನೀವು ಬಂದು ತೊಗೊಂಡೋಗೊಕ್ಕೆ ಕೊಟ್ಟು ತೊಗೊಂಡೋಗಿ ಆಮೇಲೆ ಬೇರೆ ಏನು ಖಾರ ಗೀರ ಏನಾರ ಬೇಕಿತ್ತಾ ಜೊತೆಗೆ ಖಾರಾ ಜ್ಯೂಸು ಕಳಿಸೋದು ನೀವೇ ಬರ್ತೀನಿ ಅಂದ್ರಲ್ಲ ನೀವೇ ಬರ್ತೀನಿ ಅಂದ್ರಲ್ಲ ಡೆಲಿವರೀ ಕಳಿಸ್ತೀವಿ ನಾವು ಹ್ಞೂ ಡೆಲಿವರಿ ಕೊಟ್ರೆ ನಮ್ದು ಎಕ್ಸ್ಟ್ರಾ ಇನ್ನೂರ್ರುಪಾಯಿ ಆಗುತ್ತೆ ಡೆಲಿವರಿ ಬೇಕಾರೆ ನಿಮ್ಮನೇ ಅಡ್ರಸಿಗೆ ಕೊಡ್ತೀವಿ ನೀವು ಹದ್ನೈದನೇ ತಾರೀಕು ಬೇಕಾರೆ ಹೇಳ್ರಿ ಆ ದಿನ ಡೆಲಿವರಿ ಮನೆಗೆ ಕೊಡ್ತೀನಿ ಹ್ಞೂ ಅದು ನಿಮಗೆ ಅದು ಮನೆ ಡೆಲಿವರಿ ಬೇಕು ಅಂದರೆ ಮನೆಗೆ ಕೊಡ್ತೀವಿ ಎಕ್ಷ್ಟ್ರಾ ಪೇಮೆಂಟ್ ಆಗುತ್ತೆ ಅದನ್ನ ಬೇಕಾರೆ ಮುಟ್ಟಿಸ್ತೀವಿ ಈಗ ನಿಮಗೆ ಶೇವು ಜ್ಯೂಸ್ ಏನಾರು ಬೇಕಿತ್ತಾ ಸ್ಪ್ರೈಟ್ ಅವೆಲ್ಲ ರೆಡಿ ಇರ್ತಾವೆ ಬೇರೆ ನಿಮಗೆ ಬರ್ಡೇ ರೆಡಿ ಮೇಡ್ ಜ್ಯೂಸ್ ಬೇಕು ಅಂಥೇಳ್ಧ್ರೆ ಅದೂ ಮೀಶಲ್ ಇನ್ಶಲಿ ಆರ್ಡ್ರ್ ಹೇಳಬೇಕು ಅದೆಲ್ಲ ರೆಡಿ ಇರ್ತಾವೆ ಐಟಮ್ ಈಗ ನಿಮಗೆ ಫ್ರೆಶ್ ಜ್ಯೂಸ್ ಬೇಕು ಅಂದರೆ ಆ ಟೈಮಲ್ಲಿ ಹ್ಞೂ ಅವೆಲ್ಲ ರೆಡಿ ಇರುತ್ತೆ ನೀವು ಅದ್ಯಾವಾಗರೂ ಬಂದು ತೊಗೊಂಡೋಗ್ಬೋದು ಸರಿ ಹ್ಞೂ ಹ್ಞೂ ಅಡ್ಡಿಲ್ಲ ಹಾಗಾದ್ರೆ ನೀವೂ ಹದಿನೈದ್ನೇ ತಾರೀಕು ಬಂದು ಮೊದಲೇ ದಿನ ಬಂದು ಬೇರೆ ಏನಾರು ಡಿಸ್ಕಸ್ ಮಾಡಿ ಏನಾರು ಚೇಂಜಸ್ ಇದ್ರೆ ಅದೆಲ್ಲ ಮಾಡ್ರಿ ಒಂದೆರ್ಡು ಮೂರು ಶ್ಯಾಂಪಲ್ ಹಾಕಿರ್ತೀನಿ ಯಾವ ಕೇ ಥರ ಕೇಕ್ ಬೇಕುಂತ ಅದು ಬೇಕಾರೆ ಸೆಲೆಕ್ಟ್ ಮಾಡಿ ಕಳಿಸಿ ಹ್ಞೂ ಸರಿ ಹಾಗಾರೆ ಹದಿನೈದ್ನೇ ತಾರೀಕು ನೀವು ಮೊದಲೇ ದಿನ ಬಂದು ಕ್ಲಿಯರ್ ಮಾಡ್ಕೊಂಡೋಗಿ